ಐವತ್ತು ಸಾವಿರದ ಎಂಬತ್ತೇಳು ಎಂಬತ್ತೇಳು ಸಾವಿರದ ಒಂಬೈನೂರ ಐವತ್ತು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರು ಹತ್ತು ಲಕ್ಷ ಹದಿನೇಳು ಸಾವಿರದ ಐನೂರ ಎಂಬತ್ತೈದು ಇಪ್ಪತ್ತೇಳು ಲಕ್ಷ ತೊಂಬತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತ್ಮೂರು